ನಾರ್ಮಲಾಗಿ ಬೇಸಿಗೆಗಾಲ ಅಂತಂದ್ರೆ ಬಿಸಿಲಿರುವಂಥದ್ದು ಮಳೆಗಾಲ ಅಂತದ್ರೆ ಮಳೆ ಬರುವಂಥದ್ದು ಚಳಿಗಾಲ ಅಂತ ಅಂದ್ರೆ ಚಳಿ ಬರುವಂಥದ್ದು ಇರ್ತಿತ್ತು ಆದರೆ ಇತ್ತೀಚಿನ ರಿಸೆಂಟಾಗಿ ಕೆಲವು ಕಳೆದ ಕೆಲವು ವರ್ಷಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ವಿಪರೀತ ಬಿಸ್ಲು ಇರುವಂಥದ್ದು ಮುಂಚೆ ಹಾಗಿರಲಿಲ್ಲ ನಾರ್ಮಲಾಗೆ ಎಷ್ಟು ಬೇಕೊ ಅಷ್ಟೇ ಇರ್ತಿತ್ತು ಆದರೆ ಇತ್ತೀಚೆಗಂತೂ ತುಂಬ ಬಿಸ್ಲು ಇದೆ ಹಾಗೆ ಮಳೆಗಾಲ ಅಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಡುತ್ತೆ ಅಂತಲೇ ಗೊತ್ತಾಗೊಲ್ಲ ಹಾಗೆಯೇ ಚಳಿಗಾಲ ಅಂತು ನಾಲ್ಕು ದಿನ ಚಳಿ ಇರುತ್ತೆ ಆಮೇಲೆ ಚಳಿಯೇ ಇರೋಲ್ಲ ಈ ರೀತಿ ಭಾಳಷ್ಟು ಈಗಂತೂ ಭಾರತದ ಭಾಳಷ್ಟು ಹವಾಮಾನ ಸಮಸ್ಯೆಗಳನ್ನ ಎದುರಿಸ್ತಲೇ ಇದೆ ಅದೇ ಅದೇ ಕಾಲಗಳಲ್ಲಿ ಕರೆಕ್ಟಾಗೆ ಮಳೆ ಬರೋದಿಲ್ಲ ಚಳಿ ಆಗೋದಿಲ್ಲ ಬಿಸ್ಲು ಬರೋದಿಲ್ಲ ಯಾವಾಗ್ಯಾವಾಗಲೋ ಮಳೆ ಬರುತ್ತೆ ಮತ್ತೆ ಬೇಸಿಗೆಗಾಲಲ್ಲಂತೂ ವಿಪರೀತವಾಗಿ ಬಿಸ್ಲು ಇರುತ್ತೆ ಹೀಗಾಗಿಯೇ ನದಿಗಳೆಲ್ಲ ಒಣ್ಗಿ ಹೋಗಿ ಬಿಡ್ತಿದೆ ಇದರಿಂದ ತುಂಬ ಭಾರತ ಹವಮಾನ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ